ವಿಸ್ತಾರಗೊಳ್ಳುತ್ತಿರುವ ಜಗತ್ತಿನ ಬಗ್ಗೆ ನನ್ನ ಅಭಿಪ್ರಾಯ ತುಂಬ ಹೆಮ್ಮೆ ಅನ್ನಿಸುತ್ತದೆ ಜಗತ್ತು ಬದಲಾಗಿದ್ದು ನಮ್ಮ ಗಮನಕ್ಕೆ ಬಂದಿದೆ ಹೇಗೆಂದರೆ ಮೊದಲು ನಾವು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕಾದರೆ ಬಸ್ಸು ರೈಲು ಇಂತಹದ್ದನ್ನೆ ನೋಡಿದ್ದೆವು ಆದರೆ ಈಗ ಕಾಲ ಬದಲಾದಂತೆ ಬಸ್ಸಲ್ಲಿ ಕಾರಿನಲ್ಲಿ ಆಟೋದಲ್ಲಿ ಫ್ಲೈಟಲ್ಲಿ ಹೀಗೆ ಎಲ್ಲ ನಮಗೆ ಬೇಗ ಸಿಗುವಷ್ಟು ಹತ್ತಿರಕ್ಕೆ ಬಂದು ನಿಲ್ಲುತ್ತದೆ ಇದರಿಂದ ನಮ್ಮ ಕಾಲವು ವ್ಯರ್ಥ ಆಗದಂತೆ ನಾವು ನೋಡಬಹುದು ಹಾಗು ಎರಡು ಚಕ್ರದ ಗಾಡಿಗಳು ಇವೆಲ್ಲವು ಮೊದಲು ಮನುಷ್ಯನಿಗೆ ಅಷ್ಟು ಸುಲಭವಾಗಿ ಸಿಗುತ್ತಿರಲಿಲ್ಲ ಆದರೆ ಈಗ ಪ್ರತಿಯೊಬ್ಬರ ಮನೆಯಲ್ಲಿಯೂ ಸಹ ಎರಡು ಚಕ್ರದ ಗಾಡಿ ಖಂಡಿತವಾಗಿಯು ಇರುತ್ತದೆ ಅದರೊಂದಿಗೆ ಇನ್ನೊಂದು ವಿಶೇಷವಾದ ವಸ್ತು ಎಂದರೆ ಮೊಬೈಲ್ ಈಗ ಮೊಬೈಲ್ ಇದ್ದರೇ ಎಲ್ಲದಕ್ಕೂ ಅನುಕೂಲ ಅನ್ನುವಷ್ಟು ಆಗಿ ಬಿಟ್ಟಿದೆ ಪ್ರತಿಯೊಬ್ಬರ ಮನೆಯಲ್ಲಿಯು ನಾಲ್ಕು ರ ನಾಲ್ಕು ಮೂರು ಐದು ಈ ರೀತಿಯಾಗಿ ಮೊಬೈಲ್ ಫೋನುಗಳು ಇರುತ್ತವೆ ಪ್ರತಿಯೊಬ್ಬರಿಗೂ ಮೊಬೈಲ್ ಬೇಕು ಪ್ರತಿಯೊಬ್ಬರ ಹೆಸರಿನಲ್ಲೂ ಒಂದು ಮೊಬೈಲ್ ನಂಬರ್ ಇರಬೇಕು ಎನ್ನುವಷ್ಟು ಆಗಿ ಬಿಟ್ಟಿದೆ ಮೊಬೈಲ್ ಇದ್ದರೆ ನಮ್ಮ ಜೊತೆಗೆ ಒಬ್ಬ ಮನುಷ್ಯ ಇದ್ದಂತೆ ಎನ್ನುವಷ್ಟು ನಾವು ಚೇಂಜ್ ಆಗಿ ಬಿಟ್ಟಿದ್ದೇವೆ ಈ ಒಂದು ಜಗತ್ತಿನಲ್ಲಿ ಮೊಬೈಲ್ ಎಷ್ಟು ತನ್ನ ಕೆಲಸವನ್ನು ಮಾಡುತ್ತಿದೆ ಎಂದರೆ ಯಾರಿಗಾದರು ವಿಷಯನ್ನು ವಿಷಯವನ್ನು ತಿಳಿಸಬೇಕೆಂದರೆ ಮೊಬೈಲ್ ಬೇಕು ಯಾರಿಗಾದರು ಫೋನ್ ಮಾಡಬೇಕಾದರು ಮೊಬೈಲ್ ಬೇಕು ಫೋನ್ ಮಾಡಬೇಕು ಅಂದರೆ ಮಾತನಾಡಿಸೋದಕ್ಕಾಗಿ ಹಾಗು ಮೆಸೇಜನ್ನು ಕಳಿಸುವುದಕ್ಕಾಗಿ ಹಾಗು ವಾಟ್ಸ್ಯಾಪ್ಪಿನಲ್ಲಿ ತಮ್ಮ ಚಿತ್ರವನ್ನು ತಮ್ಮ ಸ್ಥಿತಿಯನ್ನು ತಾವು ಎಲ್ಲಿದ್ದೇವೆ ತಾವು ಹೇಗಿದ್ದೇವೆ ಎನ್ನುವುದೆಲ್ಲವು ಮೊಬೈಲಿನಿಂದಲೇ ನಮಗೆ ಇನ್ಫಾರ್ಮೇಶನ್ ಸಿಗುತ್ತದೆ ಇಂತಹ ಮೊಬೈಲ್ ಈಗ ಎಲ್ಲರ ಕೈಯಲ್ಲು ಇದೆ ಇದರಿಂದ ಜಗತ್ತು ಎಷ್ಟು ದೊಡ್ಡದಾಗಿದ್ದರೂ ಚಿಕ್ಕದಾದ ಚಿಕ್ಕದಾಗಿದ್ದಂತೆ ನಮಗೆ ಕಾಣಿಸುತ್ತದೆ ಏಕೆಂದರೆ ಮೊದಲು ಈ ದಿನ ಬೆಳಗ್ಗೆ ಬಸ್ ಹತ್ತಿ ಬೆಂಗಳೂರಿಗೆ ಹೋಗಬೇಕೆಂದರೆ ಮಧ್ಯಾಹ್ನ ಆಗುತ್ತಿತ್ತು ಆದರೆ ಈಗ ನಾವು ವಿಷಯವನ್ನು ತಲುಪಿಸಲು ನಾಲ್ಕು ಗಂಟೆ ಐದು ಗಂಟೆ ಬೇಕಾಗಿಲ್ಲ ಕೇವಲ ಒಂದೇ ಒಂದು ಸೆಕೆಂಡಿನಲ್ಲಿ ಮೊಬೈಲಿನಿಂದ ಫೋನ್ ಮಾಡಿ ಬೆಂಗಳೂರಿನಲ್ಲಿರುವ ನಮ್ಮ ಸಂಬಂಧಿಕರಿಗಾಗಲಿ ಗೆಳೆಯ ಗೆಳತಿಯರಾಗಲಿ ಯಾರಿಗಾದರು ಎಲ್ಲಿಗಾದರು ಅಂದರೆ ದೇಶ ವಿದೇಶಗಳಿಗೆ ಅಂತರ್ದೇಶಗಳಿಗೆ ಅಂತರರಾಜ್ಯಗಳಿಗೆ ಅಂತರ್ ವ್ಯಕ್ತಿಗಳ ಜೊತೆ ನಾವು ನಮ್ಮ ಸಂದೇಶವನ್ನು ರವಾನಿಸಬಹುದು ಹಾಗು ನಮಗೆ ಏನು ಬೇಕಂದಂತೆ ಹಾಗೆ ಮಾಡಬಹುದಾಗಿದೆ ಮೊಬೈಲ್ ಒಂದೇ ಅಲ್ಲ ಪ್ರತಿಯೊಂದರಲ್ಲು ನಮ್ಮ ಮನೆಯಲ್ಲಿ ಬಳಸುವಂತಹ ಮಿಕ್ಸರ್ ಆಗಿರಬೌದು ಗ್ರೈಂಡರ್ ಆಗಿರಬಹುದು ಟಿವಿ ಆಗಿರಬಹುದು ಪ್ರತಿಯೊಂದು ಪ್ರತಿಯೊಂದು ವಸ್ತುಗಳಲ್ಲಿಯೂ ಸಹ ನಮ್ಮ ಜಗತ್ತು ಬದಲಾಗಿದೆ ಮೊದಲು ಎಲ್ಲ ಮನುಷ್ಯರೇ ಮಾಡುವ ಕೆಲಸಗಳು ಇದ್ದವು ಆದರೆ ಈಗ ಪ್ರತಿಯೊಂದು ಕೆಲಸವನ್ನು ನೈನ್ಟಿ ನೈನ್ ಪರ್ಸೆಂಟ್ ಎಲ್ಲ ಮಿಷೀನ್ನುಗಳಲ್ಲಿಯೇ ಮಾಡಿ ಮುಗಿಸಬಹುದು ಈ ರೀತಿಯಾಗಿ ಜಗತ್ತು ಬದಲಾಗಿದೆ ಎಂದು ನಾನು ಹೇಳಬಹುದು ಇದೆಲ್ಲವು ನನ್ನ ಗಮನಕ್ಕೆ ಬಂದಿದೆ ನನ್ನ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಎಕ್ಸ್ಪೀರಿಯನ್ಸನ್ನು ಎಕ್ಸ್ಪೀರಿಯೆನ್ಸ್ ಅಂದರೆ ಈ ಜಗತ್ತು ತುಂಬ ರ್ಯಾಪಿಡ್ಡಾಗಿ ಚೇಂಜ್ ಆಗಿದೆ ಎಂತ ಹೇಳಬಹುದು